ನಿಸ್ಸಂಶಯವಾಗಿ ಮಹಿಳೆಯರ ಸುರಕ್ಷತೆ ಮತ್ತು ಶಿಕ್ಷಣದ ಮೇಲೆ ಕೇಂದ್ರೀಕರಿಸಿ ದಿನನಿತ್ಯದ ಜೀವನದಲ್ಲಿ ಮಹಿಳೆಯರು ಎದುರಿಸುತ್ತಿರುವ ಸಮಸ್ಯೆಗಳು ಮತ್ತು ದಿನನಿತ್ಯದ ಜೀವನದಲ್ಲಿ ಮಹಿಳೆಯರುನಿರ್ವಹಿಸುವ ಪಾತ್ರ ಎಂಬ ವಿಷಯದ ಕುರಿತು ಮಾತನಾಡೋಣ ದಿನನಿತ್ಯದ ಜೀವನದಲ್ಲಿ ಮಹಿಳೆಯರು ಎದುರಿಸುವ ಸಮಸ್ಯೆಗಳು ಯಾವ್ಯಾವು ಅಂತ ಪ್ರ ಪ್ರಥಮವಾಗಿ ತಿಳಿದುಕೊಳ್ಳೋಣ ಮೊದಲನೇಯದು ತಾರತಮ್ಯ ಮತ್ತು ಲಿಂಗ ಪಕ್ಷಪಾತ ಮಹಿಳೆಯರು ಸಾಮಾನ್ಯವಾಗಿ ಕೆಲಸದ ಸ್ಥಳ ಸೇರಿದಂತೆ ಜೀವನದ ವಿವಿಧ ಅಂಶಗಳಲ್ಲಿ ತಾರತಮ್ಯ ಮತ್ತು ಲಿಂಗ ಪಕ್ಷಪಾತವನ್ನು ಎದುರಿಸುತ್ತಾರೆ ಅಲ್ಲಿ ಅವರು ಪುರುಷರಂತೆ ಅದೇ ಕೆಲಸಕ್ಕೆ ಕಡಿಮೆ ವೇತನವನ್ನು ಪಡೆಯಬಹುದು ಎರಡನೆಯದು ಕಿರುಕುಳ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಆನ್ಲೈನಲ್ಲಿ ಮಹಿಳೆಯರು ಆಗಾಗ್ಗೆ ಕಿರುಕುಳವನ್ನು ಅನುಭವಿಸುತ್ತಾರೆ ಇದು ಅವರ ಮಾನಸಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮದ ಬಗ್ಗೆ ಆಳವಾದ ಪ್ರಭಾವವನ್ನು ಬೀರುತ್ತದೆ ಈಗ ಎಲ್ಲಾದರೂ ಜಾಗದಲ್ಲಿ ಹೋದವಾಗ ಜನನಿಬಿಡ ಜಾಗದಲ್ಲಿ ಮಹಿಳೆಯರಿಗೆ ಕಿರುಕುಳವನ್ನು ಕೊಡುವಂತಹದ್ದು ಮಹಿಳೆಯನ್ನು ನೋಡಿದರೆ ಒಂಥರ ಇದಾಗಿ ನೋಡುವುದು ಅಂತಹ ಒಂದು ಕ್ಷಣಗಳು ತುಂಬಾ ಮಹಿಳೆಯರು ನೋಡಿದ್ದಾರೆ ಅಂಥ ಪರಿಸ್ಥಿತಿಯನ್ನು ಎದುರಿಸಿದ್ದಾರೆ ಅದು ನಮಗೆಲ್ಲ ತಿಳಿದ ವಿಷಯ ಆಗಿದೆ ಮನೆಯ ಕೆಲಸದ ಅಸಮಾನ ಹೊರೆ ಮಹಿಳೆಯರು ಸಾಮಾನ್ಯವಾಗಿ ಮನೆಕೆಲಸಗಳು ಮತ್ತು ಮಗುವಿನ ಆರೈಕೆಗಾಗಿ ಪ್ರಾಥಮಿಕ ಜವಾಬ್ದಾರಿಯನ್ನು ಹೊರುತ್ತಾರೆ ಇದು ಅವರ ವೃತ್ತಿ ಅವಕಾಶಗಳು ಮತ್ತು ವೈಯಕ್ತಿಕ ಸಮಯವನ್ನು ಮಿತಿಗೊಳಿಸುತ್ತದೆ ಅಂದರೆ ಅವ್ರು ಇದಕ್ಕಿಷ್ಟಕ್ಕೆ ಸೀಮಿತ ಎನ್ನುವ ಹಾಗೆ ಎಲ್ಲರೂ ನೋಡಿಬಿಡ್ತಾರೆ ಅವರಿಗೆ ಅದಕ್ಕಿಂತ ಹೊರಗಿನ ಪ್ರಪಂಚದಲ್ಲಿ ತಮ್ಮ ಸಮಯವನ್ನು ಕಳೀಲಿಕ್ಕೆ ಅವಕಾಶ ಈ ಸಮಾಜದವರು ಮಾಡಿಕೊಡಬೇಕಾಗುತ್ತದೆ ಇದರಲ್ಲಿ ಪ್ರತಿಯೊಬ್ಬರೂ ಸಕಾರಾತ್ಮಕವಾಗಿ ವಿಚಾರ ಮಾಡಬೇಕಾಗತ್ತೆ ಶಿಕ್ಷಣಕ್ಕೆ ಸೀಮಿತ ಪ್ರವೇಶ ಕೆಲವು ಪ್ರದೇಶಗಳಲ್ಲಿ ಸಾಂಸ್ಕ್ರತಿಕ ಮಾನದಂಡ ಅಥವಾ ಸಂಪನ್ಮೂಲಗಳ ಕೊರತೆಯಿಂದ ಮಹಿಳೆಯರು ಇನ್ನೂ ಗುಣಮಟ್ಟದ ಶಿಕ್ಷಣವನ್ನು ಸೀಮಿತ ಪ್ರದೇಶವನ್ನ ಹೊಂದಿದ್ದಾರೆ ಅವರ ವೈಯಕ್ತಿಕ ಮತ್ತು ವೃತ್ತಿಪರ ಬೆಳವಣಿಗೆ ಸೀಮಿತವಾಗಿದೆ ಅಂದರೆ ತುಂಬಾ ಹಳ್ಳಿಗಾಡು ಹೇಗೆ ಶಿಕ್ಷಿತ ಪ್ರದೇಶದಲ್ಲಿ ಇಲ್ಲದ ಜನರು ಹೆಣ್ಣು ಮಕ್ಕಳು ಇಷ್ಟಕ್ಕೆ ಸೀಮಿತವಾಗಿರಬೇಕು ತುಂಬ ತುಂಬ ಓದಬಾರ್ದು ಹೊರಗೆಲ್ಲ ಹೋಗಬಾರ್ದು ಆ ಥರದ ಒಂದು ಕಟ್ಟುನಿಟ್ಟನ್ನು ಪಾಲಿಸಬೇಕಾಗುತ್ತೆ ಅಂತಹ ಒಂದು ಇದರಿಂದ ಅವರು ಹೊರಗೆ ಬರಬೇಕು ಅಂದರೆ ಸಮಾಜದ ಪ್ರತಿ ಒಬ್ಬ ವ್ಯಕ್ತಿ ಅವನ ಅವ್ರ ಜೊತೆ ಸಹಕಾರ ಕೊಟ್ಟು ಅವರನ್ನು ಮುಂದೆ ತರುವಲ್ಲಿ ತುಂಬಾ ಸಹಕಾರ ಅವಶ್ಯವಾಗಿದೆ ಹೆಲ್ತ್ ಕೇರ್ ಪ್ರದೇಶದ ಕೊರತೆ ಮಹಿಳೆಯರ ಆರೋಗ್ಯದ ಅಗತ್ಯ ಕೆಲವೊಮ್ಮೆ ಕಡೆಗಣಿಸಲಾಗುತ್ತದೆ ಮತ್ತು ಅವರು ಸಾಕಷ್ಟು ಆರೋಗ್ಯ ಸೇವೆಯನ್ನು ಪ್ರವೇಶಿಸುವಲ್ಲಿ ಸವಾಲು ಎದುರಿಸಬಹುದು ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳೆಯರಿಗೆ ಕ್ಯಾಲ್ಸಿಯಂ ಕೊರತೆ ಆಹಾರ ಮಹಿಳೆಯರಂದರೆ ಕಡೆ ಉಳ್ದದನ್ನ ಸ್ವಲ್ಪ ಸ್ವಲ್ಪ ತಿನ್ನುವುದು ಆ ಥರ ಆಹಾರದ ಕೊರತೆ ಶ್ ಅವರಿಗೆಷ್ಟು ಅವಶ್ಯಕತೆ ಇದೆ ಅಷ್ಟು ನ್ಯೂಟ್ರೀಷನ್ ಆಹಾರ ಸಿಗದೇ ಇರುವುದು ಇಂತಹ ಒಂದು ಕೆಲವು ಸಮಸ್ಯೆಗಳನ್ನು ನಾವು ದಿನನಿತ್ಯದಲ್ಲಿ ತುಂಬಾ ನೋಡ್ತೇವೆ ಅಂತಹ ಒಂದು ದಿನನಿತ್ಯದ ಸಮಸ್ಯೆ ದಿನನಿತ್ಯದ ಜೀವನದಲ್ಲಿ ಅವರ ಪಾತ್ರ ತುಂಬಾ ಮುಖ್ಯವಾಗಿದೆ ನಮಗೆ ಹಿಂದೆ ಎಲ್ಲ ಹೇಳ್ತಾ ಇದ್ದರು ಯತ್ರ ನಾರ್ಯಂತು ಪೂಜ್ಯಂತೆ ತತ್ ರಮಂತೆ ತತ್ರ ದೇವತಾಃ ಎಂದು ಮಹಿಳೆಯರು ಅದೇ ರೀತಿ ಉದ್ಯೋಗಗಳಲ್ಲಿ ಭಾಗವಹಿಸುವ ಮೂಲಕ ಮತ್ತು ವ್ಯವಹಾರಗಳನ್ನು ಪ್ರಾರಂಭಿಸುವ ಮೂಲಕ ಆರ್ಥಿಕತೆಗೆ ಗಮನಾರ್ಹ ಕೊಡುಗೆಗಳನ್ನು ನೀಡುತ್ತಾರೆ ಇದರಿಂದಾಗಿ ಆರ್ಥಿಕ ಬೆಳವಣಿಗೆ ಚಾಲನೆ ನೀಡುತ್ತಾರೆ ಆರೈಕೆ ಮಾಡುವವರು ಮತ್ತು ಪೋಷಣೆ ಮಾಡುವವರು ಮಹಿಳೆಯು ತಮ್ಮ ಕುಟುಂಬದೊಳಗೆ ಮಾತ್ರವಲ್ಲದೆ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿಯು ಸಹ ಸಮಾಜಕ್ಕೆ ಅಗತ್ಯವಾದ ಬೆಂಬಲವನ್ನು ಒದಗಿಸುವ ಆರೈಕೆ ಮಾಡುವವರಾಗಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಾರೆ ಮೂರು ಸಮುದಾಯದ ಬಿಲ್ಡರ್ಗಳು ಈ ಮಹಿಳೆಯರನ್ನ ಸಮುದಾಯದ ಬಿಲ್ಡರ್ಗಳು ಎಂದು ಕರೆಯಬಹುದು ಮಹಿಳೆಯರು ಸ್ವಯಂಸೇವಕ ಕೆಲಸ ನಾಯಕತ್ವ ಪಾತ್ರಗಳು ಮತ್ತು ಸಾಮಾಜಿಕ ಉಪಕ್ರಮಗಳ ಮೂಲಕ ಸಮುದಾಯವನ್ನು ನಿರ್ಮಿಸಲು ಮತ್ತು ಬಲಪಡಿಸುವಲ್ಲಿ ಸಕ್ರಿಯರಾಗಿದ್ದಾರೆ ಶಿಕ್ಷಣ ಟ ತಜ್ಞರು ಮಹಿಳೆಯರು ಸಾಮಾನ್ಯವಾಗಿ ಕುಟುಂಬದಲ್ಲಿ ಪ್ರಾಥಮಿಕ ಶಿಕ್ಷಣ ನೀಡುವವರು ಮುಂದಿನ ಪೀಳಿಗೆಯ ಮೌಲ್ಯಗಳು ಮತ್ತು ಭವಿಷ್ಯವನ್ನು ರೂಪಿಸುತ್ತಾರೆ ತಂ ಒಬ್ಬ ತಾಯಿ ಒಬ್ಬ ಮಗುವನ್ನು ಇಂಜಿನಿಯರ್ ಮಾಡ್ಬೌದು ವೈದ್ಯ ಮಾಡಬಹುದು ಅಥವಾ ಬ ಹಲವಾರು ಕ್ಷೇತ್ರಗಳಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಮುಂದುವರೆಸುವ ಹಲವಾರು ಕ್ಷೇತ್ರಗಳಲ್ಲಿ ಒಂದು ಮಗುವನ್ನು ಪರಿಪೂರ್ಣವಾಗಿ ಬೆಳೆಸುವುದರ ಹಿಂದೆ ಒಬ್ಬ ಹೆಣ್ಣಿನ ಮಹತ್ವವಾದ ಪಾತ್ರ ಇರುವುದು ಸ್ ಎಲ್ಲರಿಗು ತಿಳಿದಂತಹ ವಿಷಯ ಬದಲಾವಣೆಗಾಗಿ ವಕೀಲರು ಮಹಿಳೆಯರು ಐತಿಹಾಸಿಕವಾಗಿ ಸಾಮಾಜಿಕ ಮತ್ತು ರಾಜಕೀಯ ಚಳುವಳಿಯಲ್ಲಿ ಮುಂಚೂಣಿಯಲ್ಲಿದ್ದಾರೆ ಸಮಾನತೆ ನ್ಯಾಯ ಮತ್ತು ಸಕಾರಾತ್ಮಕ ಸಾಮಾಜಿಕ ಬದಲಾವಣೆಗಳಿಗಾಗಿ ಪ್ರತಿಪಾದಿಸುತ್ತಾರೆ ಇವತ್ತೆಲ್ಲ ಕ್ಷೇತ್ರದಲ್ಲೂ ಮಹಿಳೆಯರು ಮಹಿಳೆಯರನ್ನು ಹೆಚ್ಚಾಗಿ ಕಾಣ್ತಾ ಇದ್ದೇವೆ ಒಬ್ಬ ಸೈಂಟಿಸ್ಟಿಂದ ಹಿಡಿದು ಒಬ್ಬ ಪೈಲೆಟಿಂದ ಹಿಡಿದು ಪ್ರತಿ ಒಂದು ಕ್ಷೇತ್ರದಲ್ಲಿ ಡ್ರೈವರು ರಿಕ್ಷಾ ಕ ಇದು ನಡೆಸುವರು ಕಂಡಕ್ಟ್ರು ಎಲ್ಲ ಫೀಲ್ಡಲ್ಲೂ ನಾವು ಮಹಿಳೆಯರನ್ನು ಹೆಚ್ಚಾಗಿ ಇವತ್ತು ನೋಡ್ತಾ ಇದ್ದೇವೆ ಇದು ಒಂದು ತುಂಬಾ ಒಳ್ಳೆಯ ಬೆಳವಣಿಗೆ ಅಂತ ಹೇಳಬಹುದು ಎಲ್ಲರ ದೃಷ್ಟಿಕೋನ ಬದಲಾಗಿ ಪ್ರತಿ ಒಬ್ಬರು ಮಹಿಳೆಯರನ್ನು ಮುಂದೆ ತರುವಲ್ಲಿ ಹಿಂಜರಿಯಬಾರದು ನಿರ್ದಿಷ್ಟ ಇದನ್ನು ಸಹಕಾರವನ್ನು ಕೊಟ್ಟು ಅವರನ್ನು ತುಂಬಾ ಮಹಿಳೆಯರು ಹಿಂದಿನ ಇದನ್ನು ಬಿಡದೆ ನಡ್ಸ್ಕೊಂಡು ಹೋಗ್ತಿದ್ದಾರೆ ಅವರನ್ನು ಸಮಾಜದ ಮುಖಿಯಾಗಿ ಹೊರಗೆ ತಂದು ಅವರ ಜೀವನವನ್ನು ಸಫಲಗೊಳಿಸುವುದರಲ್ಲಿ ಪ್ರತಿಯೊಬ್ಬ ಪ್ರಜೆಯ ಮಹತ್ವವಾದ ಒಂದು ಕೆಲಸ ಇದೆ ಅನ್ನುತ್ತಾ